ಅಲೋ ಅಲೋ ಯಾರಮ್ಮ ಹಾಂ ಹೌದಮ್ಮ ಹೌದು ಹಾಂ ಹೌದಾ ಹೌದಮ್ಮ ಏನಮ್ಮ ಹೌದಮ್ಮ ಹಾಂ ಹೌದಮ್ಮ ಹಾಕ್ಕೋಳಿಲ್ವಾ

ಸರಿ ಬಾಮ್ಮ ಈಗ ಶಾಪಿಗೆ ಬಾಮ್ಮ ಶಾಪಗೆ ಬನ್ನಿ ನಂದು ಆಚೆ ಒಂಬತ್ತು ಗಂಟೆ ಹೋಗಿರ್ತೀನಮ್ಮ ಒಂದು ಹತ್ತು ಹತ್ತು ಗಂಟೆಗೆ ಬಾ ಈಗಲೇ ಬಾಮ್ಮ ಸರಿ

ಹಾಂ ಸರಿ ಆಮೇಲೆ ಬ್ಲಡ್ ಟೆಸ್ಟ್ ಮಾಡ್ಬೇಕು ನಿಮಗೆ ಹಾಂ ಅದಕ್ಕೆ ಬಾರಮ್ಮಾ ಸರಿ ಕರ್ಕೊಂಡು ಬಾ ಅಮ್ಮ ಹಾಂ ಸರಿ ಕರ್ಕೊಂಡು ಬಾ ಅಮ್ಮ ಕರ್ಕೊಂಡು ಬಾಮ್ಮ ಜೊತೆಲಿ ಕರ್ಕೊಂಡು ಬಾಮ್ಮ ಹಾಂ ಸರಿಯಮ್ಮ ಹಾಂ ಸರಿಯಮ್ಮ

ಹಾಂ ಸರಿಯಮ್ಮ ಬಾಮ್ಮ ಬಾಮ್ಮ ಈಗ ಬಾಮ್ಮ ಇರ್ತೀನಿ ಬಾಮ್ಮ ಶಾಪಲ್ಲೆ ಇರ್ತೀನಿ ಬಾಮ್ಮ ಹಾಂ ಹೇಳಮ್ಮ ಹಾಂ ನಮ್ಮ ಇರ್ತಿನಮ್ಮ ಹತ್ತು ಒಂಬತ್ತು ಗಂಟೆಯೊಳಗೆ ಇರ್ತೀನಮ್ಮ

ಹಾಂ ಬಾಮ್ಮ ಸರಿ ಬಾಮ್ಮ ಅದೇ ಸರಿಯಮ್ಮ ಹಾಂ ಸರಿಯಮ್ಮ ಸರಿ ಬಾಮ್ಮ